ಹಾಂ ಹೇಳಿರಿ ಯಾರು ನೀವು ಏನು ಬೇಕು ನಿಮಗೆ ಹಾಂ ಎಷ್ಟು ಬೇಕು ನಿಮಗೆ ಅದು ನಮ್ಮ ಕಡೆ ತುಂಬ ಒಳ್ಳೆ ಹಾಲು ಹಾಂ ಒಳ್ ಇಲ್ಲ ಇಲ್ಲ ನಮ್ದು ತುಂಬಾ ಗಟ್ಟಿ ಹಾಲು ರೀ ಚೆನ್ನಾಗಿರತ್ತೆ ತುಂಬಾ ನೋಡೋಕು ತುಂಬ ಬಿಳಿ ಆಗಿರುತ್ತೆ ಹಾಂ ನಮ್ದು ಆರೋಗ್ಯ ಹಾಲು ಚೆನ್ನಾಗಿರತ್ತೆ ಶುಭಮ್ ಇದೆ ಶುಭಮ್ ಗೋಲ್ಡ್ ಇದೆ ಆಮೇಲೆ ಗಾಯತ್ರಿ ಹಾಲು ಇದೆ ಸಮೃದ್ಧಿ ಹಾಲು ಇದೆ ಆಮೇಲೆ ನಮ್ಮದ್ರೊಳಗೆ ಹೇ ಮೊಸರು ಎಲ್ಲ ಮಾರ್ತೀವಿ ನಾವು ಪನ್ನೀರ್ ಮಾ ಐಟಮ್ಸ್ ಮಾರ್ತೀವಿ ಬೆಣ್ಣೆ ತುಪ್ಪ ಎಲ್ಲಾ ತಮೀಗೆ ನಮ್ಮ ನಂಬರ್ ಒನ್ ಕ್ವಾಲ್ಟಿ ನಮ್ದು ಬೇಕಾದರೆ ಸುತ್ತ ನಾಲ್ಕೈದು ಜನ ವಿಚಾರ್ಸಿ ತಗೋಳ್ಳಿ ರೀ ಬೇಕಾದರೆ ಹಾಂ ನಮ್ದು ಇಲ್ಲ ಇಲ್ಲ ನಮ್ದು ಎಲ್ಲ ನಂಬರ್ ಒನ್ ಕ್ವಾಲ್ಟಿ ಸೆಕೆಂಡ್ ಕ್ವಾಲ್ಟಿನೆ ನಾವು ಮಾರೋದಿಲ್ಲ ಒಂದು ಕ್ವಾಲ್ಟಿನೆ ಮಾರೋದು ತುಂಬ ಚೆನ್ನಾಗಿದೆ ಒಳ್ಳೆ ಗುಣ ಮಟ್ಟ ಇದೆ ನೀವು ಯಾರಿಗೆ ಬೇಕಾದರು ತೋರಿಸಿ ಬೇಕಾದರು ತಗೊಬೌದು ನೀವು

ಹಾಂ ಔದು

ಇಲ್ಲ ಇಲ್ಲ ನಮ್ಮದ್ರಲ್ಲಿ ಹುಳಿ ಮೊಸ್ರು ಬರೋದೆ ಇಲ್ಲ ನಮ್ದ್ರಲ್ಲಿ ಚಾಕುಲಿ ಕೊಯಂಗೆ ಇರುತ್ತೆ ಗಟ್ಟಿ ಮೊಸ್ರು ಕೆನೆ ಮೊಸ್ರು ನಮ್ಮದ್ರಲ್ಲಿ ಆಯ್ತು ಆಯ್ತು ರೀ ನಿಮ್ಗೆ ಎಷ್ಟು ಬೇಕ ಅಷ್ಟು ತಗೋಳಿ ರೀ ಬೇಕಾದ್ರೆ ನೀವು ಇನ್ನೊಂದು ನಾಲ್ಕು ಜನ ಹೇಳ್ತಿರ ಇಂತಲ್ಲಿ ತಗೊಂಡಿದೀವಿ ನಾವು ತುಂಬ ಚೆನ್ನಾಗಿ ಇದೆ ಒಳ್ಳೆ ಮಾಲು ಇದೆ ಅಂತಂದು ಹೇಳಿ ನೀವೆ ನಾಲ್ಕು ಐದು ಕಸ್ಟಮರು ನೀವು ಕರ್ಕೊಂಡ್ಬರ್ತೀರ ನೀವು ನಮ್ಮ ಹತ್ರ ಇಲ್ಲ ಇಲ್ಲ ರೀ ಇಲ್ಲ ಇಲ್ಲ ನಮ್ದು ಒಳ್ಳೇ ಹಾಲು ರೀ ನಂಬರ್ ಒನ್ ಕ್ವಾಲ್ಟಿ ಇಲ್ಲ ಇಲ್ಲ ನಮ್ದು ಕೆ ಜು ಏ ಕೆ ಜಿ ಮಾರ್ತೀವಿ ನಾವು ಹಾಂ ಕೆನೆ ಮೊಸರಿಂದು ಇದು ಪನ್ನೀರ್ ಮಾರ್ತೀವಿ ಎಲ್ಲ ಪ್ರ ಹಾಲಿನ ಉತ್ಪನ್ನಗಳು ಎಲ್ಲಾ ಮಾರ್ತೀವಿ ಬೆಣ್ಣೆ ತುಪ್ಪ ಗಟ್ಟಿ ಮೊಸರು ಎಲ್ಲ ಸಿಗುತ್ತೆ ನಮ್ಮ ಕಡೆ

ನೀವು ಕರೆಂಟಿಂದು ಒಲೆ ಕರೆಂಟಿನ ಒಲೆ ಮೇಲೆ ಕಾಸಬೇಕು ಇಲ್ಲ ಗ್ಯಾಸ್ ಸ್ಟವ್ ಮೇಲೆ ಆದರು ಸಣ್ಣ ಉರಿ ಇಟ್ಟು ಕಾಸಿರಿ ನೀವು ಹಾಂ ಚೆನ್ನಾಗಿ ದಪ್ಪ ಕೆನೆ ಬರುತ್ತೆ ನೋಡಿ ಒಂದು ಸಲ ಅಲ್ಲದೆ ಎರಡು ಮೂರು ಸರಿ ಹಾಲು ಕಾಸಿರಿ ಚೆನ್ನಾಗಿ ದಪ್ಪಗೆ ಕೆನೆ ಬರುತ್ತೆ